ನಾ ಭಾಳಂದ್ರ ಭಾಳ್ ಪ್ರವಾಸ ಮಾಡ್ತೀನಿ ಅದರಲ್ಲಿ ನನಗೆ ಎಲ್ಲಕಿಂತ ಜಾಸ್ತಿ ಯಾವುದು ಇಷ್ಟ ಆಗಿತಪ್ಪ ಅಂತಂದ್ರೆ ಆಂಧ್ರಪ್ರದೇಶ್ನ ತಾಂಡೂರ್ಕೆ ಹೋಗಿದ್ದೆ ಆ ತಾಂಡೂರಿನ ಜಾಗ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅದು ಎದಕ್ಕೆ ಅಂತಂದ್ರಪ್ಪ ಅವರು ಆರ್ಟಿಫಿಷಲ್ ಕೆನಲಪ್ಲೆ ಮಾಡಿದರೆ ಕೆನಲ್ ಮಾಡಿ ಕೆಸನ್ ಅದರಲ್ಲಿ ನೀರು ಬಿಟ್ಟಾರಾ ನೀರು ಬಿಟ್ಟು ಪೂರ ಅದು ಒಂದು ಒಂದು ಫೈ ಹಂಡ್ರೆಡ್ ಮೀಟರ್ಸ್ ಏನೋ ನಡ್ಕೊಂಡು ಬರಬೇಕು ನಡ್ಕೊಂಬಂದ್ರೆ ಮುಂದೆ ಹೋದ್ರೆ ಅಲ್ಲಿ ಲಿಂಗ ಲಿಂಗ ಇಟ್ಟಿದಾರೆ ಅನಲ್ನೆ ನಮ್ದು ಈಶ್ವರ ದೇವರಿದ್ದಾನೆ ಆ ಕೆನಲ್ನಲ್ಲಿ ನೀರು ಬಿಟ್ಟಿದಾರೆ ಆ ನೀರಲ್ಲೀನು ಹೊಗೋ ಆಸ್ತಕಿ ಇರ್ತದಲ್ಲ ಅದು ಖುಷಿ ಅದೂ ಉಲ್ಲಾಸ ತುಂಬ ತುಂಬ ಅಂದರೆ ತುಂಬ ಅದ ಅಲ್ಲೇ ಟಿಕೆಟ್ ತಗೋಬೇಕು ಅಂದಾಜಾ ನೂರುಪಾಯ್ ಅದಲ್ಲಿ ಟಿಕೇಟ್ ನೂರುಪಾಯ್ ಟಿಕೆಟ್ ಕೊಟ್ಟೆ ಒಬ್ಬರಿಗ್ ನೂರುಪಾಯ್ ಮತ್ತು ಸುಮ್ಮನೆ ನೂರುಪಾಯ್ ಅಲ್ಲ ಒಬ್ಬರಿಗೆ ಟಿಕೆಟ್ ನೂರುಪಾಯ್ ತಗೋಣೆ ಹೋಗಬೇಕು ನಾರೇ ಅಲ್ಲೇ ಅರ್ಧ ಗಂಟೆ ಕುಂತಿದ್ದು ಒಂದು ಜಾಗದಾಗೆ ಅರ್ಧ ಗಂಟೆ ಐ ಒಂದು ಜಾಗದಾಗ ಒಂದು ಐದು ಮಿನಿಟ್ ನಿಂತೆ ಡ್ಯಾನ್ಸ್ ಮಾಡಿ ಎಲ್ಲ ಫೋಟೋ ತೆಕ್ಕೊಂಡು ಎಲ್ಲ ಮಾಡು ಮತ್ತು ಮುಂದೋಗಿ ಮತ್ತೊಂದು ಐದು ಮಿನಿಟ್ ನಿಂತು ಡ್ಯಾನ್ಸ್ ಮಾಡೆಲ್ಲಾ ಮಾಡ್ಕೇಸಿಂದು ಮುಂದೆ ಹೊಗೆಯ ಅದಾದಮೇಲೆ ತಾಂಡ ಇದು ನೀರಾಗೆ ಆಯಿತು ಅಲ್ಲಿ ಹೋಗಿ ದೇವರಿಗೆಲ್ಲ ಶಂಗ್ ಮಾಡ್ಕೇಸಿಂದು ಆಜು ಬಾಜುನೆಲ್ಲ ಗುಡಿ ಒಳಗೆ ಮೂರ್ತಿಯವ ಭಾಳ ಸಕ್ಕತಂದರೆ ಸಕ್ಕತ್ ಜಾಗ ಅದ ಅದು ತಾಂಡೂರ ಅನ್ ಆಂಧ್ರಪ್ರದೇಶ್ದಾಗೆ ತಾಂಡೂರು ಅಂತೇಳಿ ಊರದೆ ಅದಾದಮೇಲೆ ನೆಕ್ಸ್ಟ್ ಎಲ್ಲಕಿನ ಜಾಸ್ತಿ ಯಾವುದು ಫೆವ್ರೇಟಪ್ಪ ಅಂದ್ರೆ ಬೀದರ ಜಾರ್ನ ಬೀದರ ಜನ ಅಂದೋರು ಬೀದರ್ನಾಗೆ ಇದ್ದೀನಿ ಬೀದರ ಜರ್ನ ಹೋಗಿಲ್ಲ ಅಂತಂದ್ರೆ ಇಟ್ಸ್ ಭಾಳ ಯೂಸ್ಲೆಸ್ ಅಂತವಾಳ ಅಂತ ತಿಳ್ಕೊಂಡುಬಿಡಿ ಯಾಕಂದ್ರೆ ಅದು ತಾಂಡೂರಿನಲ್ಲಿ ಅದು ಆರ್ಟಿಫಿಶಲ್ ಮಾಡಿದಾರೆ ಇಲ್ಲಿ ಬೀದರ್ ಜನದಲ್ಲಿ ಅದು ತಂತಾನೆ ಅದೇ ಒಂಥರ ದೇವರೇ ಅದು ಮಾಡಿದಾನೆ ಅಂತ ತಿಳ್ಕೋರಿ ಅಲ್ಲಿ ಬಾವಲಿ ತುಂಬ ಅಂದರೆ ತುಂಬ ಇರ್ತವೆ ಆದರೆ ಅವು ನಮಗದು ಒಟ್ಟ ಹಾನಿ ಮಾಡೋಲ್ಲ ಅದು ಒಂದು ರೋಮಾಂಚನ ಅಂದು ತಿಳ್ಕೋರಿ ಅಂದರೆ ಅದು ಇದ್ರು ನಮಗೆ ಹಾನಿ ಮಾಡಲ್ಲಪ್ಪ ಬಾವಲಿ ಯೂಸ್ಯೂಲಿ ಕಿವಿ ಕಚ್ಚೋದು ಅದೆಲ್ಲ ಮಾಡ್ತಾವೆ ಬಟ್ ಬಾವಲಿಗಳು ಅವ್ರದು ಬಾಜು ಹೊಗಿದ್ರು ಅವು ಏನು ಮಾಡೋಲ್ಲ ಬೀದರ್ ಜರ್ನಲ್ಲಿ ಅಲ್ಲಿ ನೀರು ತುಂಬ ತಣ್ಣಗಿರುತ್ತೆ ಆದರೆ ಅಲ್ಲಿ ಹೋಗಿಬಂದ್ರೆ ನಾವು ಎಲ್ಲು ಯಾವುದೋ ಒಂದು ಬೇರೆ ಲೋಕದಾಗೆ ಹೋಗಿ ಬಂದಿವಪ್ಪ ಅಂತ ಅನಸ್ತದೆ ಹಾಂ ಅದು ಸ್ವಲ್ಪ ಲಾಂಗ್ ಇದು ಜರ್ನ ಸ್ವಲ್ಪ ಲಾಂಗಿದೆ ಓಡಾಡೋದಕ್ಕೆ ಅದಾದಮೇಲೆ ಜರ್ನಲಿಂದ ಹೋಗಿ ಹೊರಗೆ ಬಂದು ಸ್ನಾನ ಮಾಡ್ಕೊಬೋದು ನಿಮಗೆ ಬೇಕಿದ್ರೆ ಅಲ್ಲಿ ಜರ್ನ ಕೆಳಗೆ ಒಂದು ಏನಂತರ ಬಸವಣ್ಣನ್ ಮೂರ್ತಿಯಿದೆ ಆ ಬಸವಣ್ಣನ್ ಮೂರ್ತಿಲಿಂದ ಬಾಯಿ ಒಳಗಿಂದ ನೀರು ಬರುತ್ತೆ ಅದು ಜರ್ನಲಿಂದ ಬರುತ್ತೆ ಜರ್ನಲಿಂದ ಬರ್ಲಾಗಣ ನೆಕ್ಸ್ಟ್ ಫೆವ್ರೇಟ್ ಯಾವುದಪ್ಪ ನನಗೆ ಅಂತಂದರೆ ಬೀದರ್ ಜನಾಗಣ ನಮ್ಮದು ಕಲ್ಬುರ್ಗಿ ಶರಣ ಬಸವೇಶ್ವರ್ನ ಹೆಂಗೆ ಮರಿಬೋದು ಕಲ್ಬುರ್ಗಿ ಶರಣ ಬಸವೇಶ್ವರ ದಿ ಬೆಸ್ಟ್ ಜಾಗ ಅಂತೇಳ್ಬೋದು ಅಲ್ಲಿ ಹೋದರೆ ನೆಮ್ಮದಿ ಶಾಂತಿ ಅದು ಒಂಥರ ಇದ್ದಿದು ಜೀವನದಲ್ಲಿ ಇದ್ದಿದ್ದು ಎಲ್ಲ ದುಃಖ ಕಳಿತದೆ ನೋಡ್ರಿ ಆ ಗುಡಿನಾಗೆ ಹೋಗಿ ಕುಂತೇವು ಅಂದೆ ಆ ಗುಡಿನಾಗೆ ಏನಾದನೊ ಏನು ಅಲ್ಲಿ ಹೋಗೋಣ ನಮ್ಮ ಮನಸ್ಸೆ ಏನು ಬದಲಾಗುತ್ತೋ ದೇವ್ರಿಗೆ ಕೋನಮ್ ಅದು ಅಮ್ ಅಲ್ಲು ಬೆಸ್ಟ್ ಜಾಗ ಅಲ್ಲಿಂದು ನಮ್ದು ಬಿಜಾಪುರ ಹಂಪಿ ಬಿಜಾಪುರ ಹಂಪಿ ಅಲ್ಲಿಂದ ನನಗೆ ಅವು ಎಲಿಟ್ರಿಕ್ ಗಾಡಿ ನಮಗೆ ತುಂಬ ಇಷ್ಟ ತುಂಬ ಆಸಕ್ತಿ ಬರುತ್ತೆ ಅಲ್ಲಿ ಕುಳೋದಕ್ಕೆ ತುಂಬ ಅಂದರೆ ತುಂಬ ಬೀದರ್ ಹಮ್ ಹಾಂ ಸ್ವಾರಿ ಬಿಜಾಪುರ್ ಹಂಪಿ ತುಂಬ ಚೆನ್ನಾಗಿದೆ ಮತ್ತು ನಾನು ಹೋಗಿರೋದೇ ಜಾಸ್ತಿ ಬೀದರ್ ಗುಲ್ಬರ್ಗ ಬಿಜಾಪುರ ಮತ್ತು ಯಾದ್ಗೀರಿ ಯಾದ್ಗೀರಿನಲ್ಲಿ ಒಂದು ಗುಡ್ಡಯಿದೆ ಅಲ್ಲಿ ಸೇಮ್ ಬುದ್ಧ ಮಲ್ಕೊಂಡಿದ್ದಾನಪ್ಪ ಅಂತಿಂಗೆ ಕಾಣ್ತದೆ ಅದು ಒಂದು ಜಾಗ ತುಂಬ ಚೆನ್ನಾಗಿದೆ ಆ ಜಾಗ ಮೇಲೆ ಮಾಡ್ಬೋದು ಇಲ್ಲಿ ನಮ್ಮೂರು ಕಲ್ಬುರ್ಗಿ ಆಜು ಬಾಜು ಅಂತಂದರೆ ರೇವಣ ಸಿದ್ದೇಶ್ವರ ಗುಡ್ಡ ರೇವಣ ಸಿದ್ದೇಶ್ವರ ಇಷ್ಟು ದೊಡ್ಡ ಮೂರ್ತಿಯಿದೆ ಅಲ್ನೋಡಿ ನಾವು ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ಕೊಂಡು ನಿಂತಿರ್ತಿವಿ ತುಂಬ ಅದ್ಬುತಾಗಿದೆ ಅದು ಮೂರ್ತಿ ಅದಾದ್ಮೇಲೆ ಇದು ಏನಪ್ಪ ಅಂದ್ರೆ ಕಾಡಿಗಿ ಗುಡ್ಡ ರೇವಣ ಸಿದ್ದೇಶ್ವರ್ಲಿ ಒಂದು ಹತ್ತು ಕಿಲೋ ಮೀಟ್ರಿದೆ ಕಾಡಿಗೆಯಿದೆ ಕಾಡಿಗಿ ಅಲ್ಲಿ ಹೋದರೆ ಕಾಡ್ಗಿದು ಕಾ ಕಾಡಿಗಿ ನೋಡ್ಕೊಂಡೆ ಬರ್ಬೋದು ಅದಾದಮೇಲೆ ಕಾಡಿಗಿ ಸನಿಹನೇ ಸುರ್ಪುರ ಗುಡ್ಡ ಅಂತಿದೆ ಆ ಸುರ್ಪುರ ಗುಡ್ಡ ಅಲ್ಲಿ ತಿರುಮಲ ತಿರುಮಲ ದೇವ್ರದ್ದು ಮೂರ್ತಿಯಿದೆ ಅಲ್ಲಿ ಸೊ ಸೊ ಸೂಗೂರು ನಾಟ್ ಸುರ್ಪುರ ಐ ಅಮ್ ಸ್ವಾರಿ ಸುಗೂರು ಗುಡ್ಡ ಅಂತಿದೆ ಆ ಸುಗೂರು ಗುಡ್ಡದ ಮೇಲೆ ಅಕ್ಕಿ ಬೆಳೆಸ್ತಾರೆ ಅವು ತಂತಾನೆ ಅಕ್ಕಿ ಬೆಳೀತಾವೆ ಯಾರು ಬೆಳೆಸ್ತಾರಂತ ಯಾರಿಗೂ ಗೊತ್ತಿಲ್ಲ ಅವು ತಂತಾನೆ ಬೆಳಿತಾವಂತ ಸೊ ಇದೆಲ್ಲ ಮತ್ತು ನಮ್ದು ಇನ್ನೊಂದು ಮನೆ ದೇವರು ಕೋರ್ವಾರ ರೇಣ್ಸ ಅಣವೀರಭದ್ರೇಶ್ವರ ಕೋರ್ವಾರ ಅಣವೀರಭದ್ರೇಶ್ವರ ಅದು ತುಂಬ ಸಕ್ಕತಾಗಿರುವ ಜಾಗ ಇದೆಲ್ಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದೀನಿ ಮತ್ತು ನಮ್ಮದು ಬ್ರಹ್ಮ ಕುಮಾರಿ ಇಲ್ಲೇ ಗುಲ್ಬರ್ಗ ದು ಗುಲ್ಬರ್ಗ ಹತ್ತಿರನೇಯಿದೆ ಬ್ರಹ್ಮ ಕುಮಾರಿ ಬುದ್ವೀಹಾರ ಬುದ್ವೀಹಾರಗಣ ಎಲ್ಲಕಿನ ಇವೆಲ್ಲ ಆಸಕ್ತಿ ಬಾ ಇವಕ್ಕೆಲ್ಲ ನನಗೆ ಹೋಗಿದ್ದು ಜಾಗದಲ್ಲೇ ಇನ್ನು ಒಂದುಸಲ ಹೋಗಂದ್ರೆ ಹೋಗ್ತೀನಿ ನಂಗೆ ಪ್ರವಾಸದಲ್ಲಿ ತುಂಬ ಅಸ್ತಕಿಯಿದೆ ಡೆಸ್ಟಿನೇಶನ್ ಈಸ್ ಸ್ವರಿ ದ ಜರ್ನಿ ಈಸ್ ಮೋರ್ ಬ್ಯುಟಿಫುಲ್ ದೆನ್ ಜಸ್ ಡೆಸ್ಟಿನೇಶನ್ ಅಂತ ಹಂಗೆ ಇದು ನನಗೆ ಪ್ರವಾಸ ಅಂದರೆ ತುಂಬ ತುಂಬ ಇಷ್ಟ ಮಾಲಗತ್ತಿ ಮಾಲಗತ್ತಿನು ತುಂಬ ಚೆನ್ನಾಗಿದೆ ಧನ್ಯವಾದ